ಹ್ಞೂಂ ಹ್ಞೂಂ ಹೇಳಣ್ಣ ಹ್ಞೂ ಹೇಳ್ರಣ್ಣ

ಹೌದೌದು ಸರ್ ಹೇಳಿ ಸರ್ ನೀವು ಬರ್ತಿದ್ದೀರಾ ಟ್ರಿಪ್ಪಿಗೆ ಅಲ್ಲ ನೀವೇನು ಒಂದು ದಿವ್ಸ ಇರ್ತೀರಾ ಸಾಯಂಕಾಲಕ್ಕೆ ಹೋರ್ಟೋಗ್ತೀರ ಅಲ್ಲ ಎರಡು ದಿವಸ ಇರ್ತೀರಾ ಬೆಳಗ್ಗೆ ಸರ್ ಬೆಳಗ್ಗೆ ಬಂದ್ರೆ ಬೆಳಗ್ಗೆ ಬಂದ ತಕ್ಷಣ ನಂದಿ ನಂದಿ ಬೆಟ್ಟ ಫಸ್ಟು ಬೆಳಗ್ಗೆ ಏಳು ಗಂಟೆಗೆ ಹೋದರೆ ಚೆನ್ನಾಗಿರುತ್ತೆ ಮಂಜೆಲ್ಲ ಮಳೆ ಬಿದ್ದಿರುತ್ತೆ ಅಲ್ಲಾ ಚೆನ್ನಾಗಿರುತ್ತೆ ಸಕತ್ತಾಗಿ ಹ್ಞೂ ಅಷ್ಟೊತ್ತಿಗೆ ಬಂದರೆ ಏಳು ಗಂಟೆಗೆ ನಂದಿ ಬೆಟ್ಟಕ್ಕೆ ಕರ್ಕೊಂಡ್ಹೋಗಿ ಬೆಳಗ್ಗೆ ಕೆಳಗಡೆ ಒಂದು ಒಂಬತ್ತು ಗಂಟೆಗೆ ಬಂದು ನಂದಿ ದೇವಸ್ಥಾನ ದರ್ಶನ ಮಾಡಿಕೊಂಡು ಟಿಫನ್ ಮಾಡಿಕೊಂಡು ಅಲ್ಲಿಂದ ನಾವು ನೆಕ್ಸ್ಟ್ ರಂಗಸ್ಥಳ ಚಿಕ್ಕಬಳ್ಳಾಪುರ ಹತ್ತಿರ ರಂಗಸ್ಥಳಕ್ಕೆ ಬಂದು ಅಲ್ಲಿಂದ ಇವಾಗ ಈಶ ಫೌಂಡೇಷನ್ ಆಗೈತೆ ಅದು ಹಾಂ ಅವ್ರ್ದು ಅದು ಅಲ್ಲಿ ಹೋದ್ರೆ ಸ್ವಲ್ಪ ಲೇಟ್ ಆಗ್ತದೆ ಮಧ್ಯಾಹ್ನ ಊಟದ ಟೈಮು ಎರಡು ಗಂಟೆ ಮೂರು ಗಂಟೆ ಆಗ್ತದೆ ಇಲ್ಲಾಂದರೆ ನಾವು ಬೇರೆ ಯಾವ್ದಾರು ನೋಡಿಕೊಂಡು ಇವಾಗ ಇದೈತೆ ನಮ್ದು ಶಿಡ್ಲಘಟ್ಟ ಏರಿಯಾದಲ್ಲೇ ಒಂದೈತೆ ತಳಕಲ್ ಬೆಟ್ಟ ಅಂತ ಅಲ್ಗೋಗಿ ಬಿಟ್ಟು ನಾಲ್ಕು ಐದು ಗಂಟೆ ಆಗ್ತದೆ ಮತ್ತೆ ವಾಪಸ್ಸು ಏಳು ಗಂಟೆಗೆ ಆರು ಗಂಟೆ ಅಷ್ಟೊತ್ತಿಗೆ ಈಶಾಗೆ ಬಂದರೆ ಸಾಯಂಕಾಲ ಇಲ್ಲಿ ಲೈಟ್ ಶೋ ಇಟ್ಟವರೆ ಅದೆಲ್ಲ ಮುಗಿಸೋ ಅಷ್ಟೊತ್ತಿಗೆ ಎಂಟು ಎಂಟೂವರೆ ಒಂಬತ್ತು ಗಂಟೆ ಆಗ್ತದೆ ಇಷ್ಟೆಲ್ಲ ಮಾಡಿ ನೀವು ಮತ್ತೆ ಬಸ್ ಹತ್ತೋದಾ ಇಲ್ಲ ಏನ್ರಲ್ಲಿ ಬರ್ತೀರಾ ನೀವು ಹಾಂ ಅಲ್ಲು ಅಲ್ಲೂ ಹೋಗ್ಬೋದು ನಂದಿ ಹತ್ತಿರ ನಂದಿಯಿಂದ ಒಂದು ಮೂರು ಕಿಲೋಮೀಟ್ರ್ ಅಷ್ಟೇ ಅದು ಅಲ್ಲೂ ಹೋಗ್ಬೋದು ಹ್ಞೂ ಅಲ್ಲಿ ವಿಶ್ವೇಶ್ವರಯ್ಯನವರು ಇರೋದು ಸಮಾಧಿಯೆಲ್ಲ ಐತೆ ಗಾರ್ಡನ್ನು ಮ್ಯೂಸಿಯಮ್ ಎಲ್ಲ ಅದನ್ನು ನೋಡಿಕೊಂಡು ಸಾಯಂಕಾಲ ಎಂಟು ಎಂಟು ಅಷ್ಟ್ರೊಳಗೆ ಮುಗಿಸ್ಕೋಬೋದು ಮತ್ತೆ ಎಲ್ಲ ಒಂದು ಮೂರು ಸಾವಿರ ಆಗುತ್ತೆ ಸರ್

ಇಲ್ಲ ಒಂದಿನ ಎಲ್ಲ ಓಡಾಡದು ಐತಲ್ಲ ಸರ್ ಫುಲ್ಲೂ ಮಾಮೂಲಿ ಬಾಡ್ಗೆಗೆ ಹೋದ್ರೆ ನಾಲ್ಕು ಐದು ಸಾವಿರ ಬೆಂಗ್ಳೂರಿಗೆ ಲೋಕಲ್ ಅಲ್ಲಾ ಎಲ್ಲೂ ಜಾಸ್ತಿ ಓಡಾಡಲ್ಲ ಆದರೂ ಟೈಮ್ ದಿನ ಎಲ್ಲ ಸ್ಪೆಂಡ್ ಮಾಡ್ಬೇಕಲ್ಲಾ ನಿಮ್ಮ ಜೊತೇಲಿ ಮತ್ತೆ ಟೈಮ್ ಟೈಮ್ ಟೈಮ್ ಏ ಅವ್ರನ್ನೇ ಕೇಳಿ ಹಾಂ ಹಾಂ ಆಯ್ತು ಸರ್ ನೋಡಿ ಸರ್ ಮತ್ತೆ ಹಿಂಗಿರಬೇಕಾದ್ರೆ ನಾವು ಏನು ಫುಲ್ ಅನುಕೂಲವಾಗಿ ಇರ್ತೀವಿ ನೋಡ್ಕೊಂಡು ಕೊಡಿ ಯಾವಾಗ ಬರ್ತೀರಾ ಹ್ಞೂ ಸರಿ ಸಾರ್ ಅದೇ ನನಗೆ ಬರೋಕೆ ಬರೋಕೆ ಮುಂಚೆ ಮೊದಲೇ ಹೇಳಿಬಿಟ್ಟು ಒಂದು ಅಡ್ವಾನ್ಸ್ ಹಾಕಿಬಿಟ್ರೆ

ಹಾಂ ಹಾಕಿದ್ರೆ ಕನ್ಫರ್ಮ್ ಮಾಡ್ಕೊಳ್ತಿವಿ ಆ ಡೇಟ್ ಫಿಕ್ಸ್ ಮಾಡ್ಕೊಳ್ಳಿ ಬೆಳಗ್ಗೆ ನಂದಿ ಬೆಟ್ಟ ಬಂದ ತಕ್ಷಣ ನಂದಿ ಬೆಟ್ಟ ಒಂದು ಒನ್ ಹವರ್ ಒನ್ ಆ್ಯಂಡ್ ಹಾಫ್ ಅವರ್ ಆಗ್ತದೆ ಮತ್ತೆ ಕೆಳಗೆ ಬಂದ ತಕ್ಷಣ ನಂದಿ ದೇವಸ್ಥಾನ ಐತೆ ಅಲ್ಹೋಗಿ ದರ್ಶನ ಮಾಡಿಕೊಂಡು ಟಿಫನ್ ಮಾಡೋದು ಇಲ್ಲ ಟಿಫನ್ ಮಾಡಿಕೊಂಡು ದರ್ಶನ ಮಾಡೋದು ನಿಮ್ಮಿಷ್ಟ ಅದಾದಮೇಲೆ ಹಾಗೆ ಮುದ್ದೇನಹಳ್ಳಿಗೆ ಹೋಗೋದು ಮುದ್ದೇನಹಳ್ಳಿಯಿಂದ ಹಾಗೆ ಪಕ್ಕ ಇನ್ನೊಂದು ರೂಟ್ ಐತೆ ಹಾಗೆ ಬಂದರೆ ಬಿಸಾಗ್ನಿ ಅಂತ ಒಂದು ಮಠ ಐತೆ ಪಾಪಾಗ್ನಿದು ಒಂದು ಮಠ ಐತೆ ಅಲ್ಲಿಂದ ಹಾಗೆ ಬರ್ತಾ ದಾರಿಯಲ್ಲೆ ಅಲ್ಲಿಂದ ಬಂದು ರಂಗಸ್ಥಳ ಅಂತ ಒಂದು ಊರು ಐತೆ ರಂಗಸ್ಥಳದಿಂದ ಮತ್ತೆ ನಾವು ಈ ಕಡೆ ಶಿಡ್ಲಘಟ್ಟ ರೋಡಲ್ಲಿ ಕೆಲವೆಲ್ಲ ದೇವಸ್ಥಾನಗಳಿದ್ದಾವೆ ಅವೆಲ್ಲ ಹಾಂ ಹಾಂ ಈಶ ಈಶ ಅಲ್ಲಿ ಹಾಂ ಅಲ್ಲೋಗಿ ಸಾಯಂಕಾಲ ಲೈಟ್ ಶೋ ಎಲ್ಲಾ ನೋಡಿಕೊಂಡು ವಾಪಾಸ್ಸು ನಿಮ್ಮನ್ನ ಕಳ್ಸೋದು ಹ್ಞೂ ಸರಿ ಸಾರ್ ಹಾಂ ಆಯ್ತು ಆಯ್ತು ಸರಿ ಸರ್